ನನ್ನ ಹೆಸರು ತಿರುಮಲೇಶ್ ನಮ್ಮ ಊರು ಬೆಂಗಳೂರು ನನಗೆ ರನ್ನಿಂಗ್ ಅಂದರೆ ತುಂಬ ಇಷ್ಟ ಯಾಕಪ್ಪ ಅಂದರೆ ನಾನು ಚಿಕ್ಕಂದಿಂದ ಕೂಡ ನಮ್ಮ ಮನೆ ಹತ್ರ ಎಲ್ಲ ತುಂಬ ಅತ್ಲೆಟಿಕ್ಸನ್ನ ನಾನು ನೋಡ್ತಾ ಇದ್ದೆ ಆದ್ದರಿಂದ ನಾನು ರನ್ನಿಂಗನ್ನೇ ನನ್ನ ಹವ್ಯಾಸವಾಗಿ ಮತ್ತು ವೃತ್ತಿಯನ್ನಾಗಿ ಮಾಡಿಕೊಳ್ಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ನನ್ನ ತಂದೆ ಕೂಡ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಅವರು ಫಿಝಿಕಲ್ ಎಜುಕೇಶನ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ತಂದೆ ಕೂಡ ಅತ್ತ್ಯುತ್ತಮ ಆಟಗಾರ ನನಗೆ ಈ ರನ್ನಿಂಗನ್ನು ಹವ್ಯಾಸವಾಗಿ ಮತ್ತು ವೃತ್ತಿಯಾಗಿ ತೆಗೆದುಕೊಳ್ಳೋದಕ್ಕೆ ನನಗೆ ಪ್ರೇರಣೆ ಆಗಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅವರು ಜಮೈಕಾದ ಗೋಲ್ಡ್ ಮೆಡಲ್ ವಿನ್ನರ್ ಆದಂತಹ ಉಸೇನ್ ಬೋಲ್ಟ್ ಅವರು ಹುಸೇನ್ ಬೋಲ್ಟ್ ಅವರು ನನಗೆ ಬಹಳ ಪ್ರೇರಣೆ ಕೊಟ್ಟಿದ್ದಾರೆ ನಾನು ಚಿಕ್ಕಂದಿನಿಂದ ಬಹಳ ಸ್ಪೋರ್ಟ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿ ಅದರಲ್ಲೂ ಈ ರನ್ನಿಂಗಿಗೆ ಸಂಬಂಧಪಟ್ಟಂತಹ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ತೌಝಂಡ್ ಫೈವ್ ಅಂಡ್ರೆಡ್ ಮೀಟರ್ಸ್ ತ್ರೀ ತೌಝಂಡ್ ಮೀಟರ್ಸ್ ಟೆನ್ ತೌಝಂಡ್ ಮೀಟರ್ಸ್ ತನಕ ನಾನು ರನ್ನಿಂಗನ್ನ ಮಾಡಿದ್ದೀನಿ ನಮ್ಮ ಶಾಲಾ ಮಟ್ಟದಲ್ಲಿ ನಾನು ಹಂಡ್ರೆಡ್ ಮತ್ತು ಫೈವ್ ಹಂಡ್ರೆಡ್ ಮೀಟರ್ಸ್ ಏಟ್ ಹಂಡ್ರೆಡ್ ಮೀಟರ್ಸಿಗೆ ನಾನು ಗೋಲ್ಡ್ ಮೆಡಲನ್ನು ತಗೊಂಡಿದ್ದೀನಿ ನಾನು ಟು ತೌಝಂಡ್ ಏಟೀನಲ್ಲಿ ತಾಲೂಕು ಲೆವೆಲ್ ಸ್ಪೋರ್ಟ್ಸ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಝ್ ತಗೊಂಡಿದ್ದೆ ಟು ತೌಝಂಡ್ ನೈನ್ಟೀನಲ್ಲಿ ನಾನು ಡಿಸ್ಟ್ರಿಕ್ಟ್ ಲೆವೆಲ್ ರನ್ನಿಂಗ್ ಕಾಂಪಿಟೀಷನ್ ಹಂಡ್ರೆಡ್ ಮೀಟರ್ಸಲ್ಲಿ ಫಸ್ಟ್ ಪ್ರೈಝ್ ತಗೊಂಡಿದ್ದೆ ಹಾಗು ಟು ತೌಝಂಡ್ ಟ್ವೆಂಟಿಯಲ್ಲಿ ನಾನು ಹಂಡ್ರೆಡ್ ಮೀಟರ್ಸ್ ರನ್ನಿಂಗಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಚಾಂಪಿಯನ್ ಆಗಿದ್ದೆ ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹಂಡ್ರೆಡ್ ಮೀಟರ್ಸ್ ರಿಲೇಯಲ್ಲಿ ನಾನು ಸ್ಟೇಟ್ ಲೆವೆಲನ್ನ ಭಾಗವಹಿಸಿದ್ದೆ ನನಗೆ ರನ್ನಿಂಗ್ ಅಂದರೆ ಬಹಳ ಇಷ್ಟ ಈ ರನ್ನಿಂಗಿಂದ ನಾನು ಬಹಳಷ್ಟು ಉಪಯೋಗಗಳ್ನ ಕೂಡ ಪಡ್ಕೊಂಡಿದ್ದೀನಿ ನನ್ನ ಆರೋಗ್ಯ ತುಂಬ ಸ್ಥಿಮಿತದಲ್ಲಿರುತ್ತದೆ ನನ್ನ ದೇಹದ ಎಲ್ಲ ಅಂಗಗಳು ಕೂಡ ಬಹಳ ರಿಲ್ಯಾಕ್ಸ್ ಆಗಿ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತವೆ ನನಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ಏರುಪೇರು ಆಗೋದಾಗಿರಲಿ ಅಥವಾ ಹೆಚ್ಚು ಕಡಿಮೆ ಆಗೊದಾಗಿರಲಿ ಎಂದು ಕೂಡ ಆಗೋದಿಲ್ಲ ಯಾಕಪ್ಪಾಂದ್ರೆ ಪ್ರತಿ ದಿನ ನಾನು ರನ್ನಿಂಗನ್ನು ಅಭ್ಯಾಸ ಮಾಡ್ತೀನಿ ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ ಈ ರನ್ನಿಂಗಿಂದ ನಮ್ಮ ದೈಹಿಕವಾಗಿ ನಮ್ಮ ಖಂಡಗಳು ಮತ್ತು ಸ್ನಾಯುಗಳು ಎಲ್ಲ ಅತ್ಯುತ್ತಮವಾಗಿ ಗ್ರೋ ಆಗ್ತವೆ ಸೋ ರನ್ನಿಂಗ್ ಈಸ್ ಎ ಗುಡ್ ಹ್ಯಾಬಿಟ್ ರನ್ನಿಂಗ್ ಈಸ್ ಗುಡ್ ಟು ಹೆಲ್ತ್ ರನ್ನಿಂಗ್ ಈಸ್ ಗುಡ್ ಟು ಲೈಫ್ ಸ್ಟೈಲ್ ಆ್ಯಂಡ್ ನಾನು ಇದನ್ನು ನನ್ನ ವೃತ್ತಿಯಾಗಿ ತಗೊಳ್ಳೋದಕ್ಕೆ ಇಷ್ಟ ಪಡ್ತೀನಿ ಹಾಗು ಒಳ್ಳೊಳ್ಳೆಯ ಸಾಧನೆಗಳನ್ನ ಕೂಡ ಮಾಡಬೇಕು ಅಂತ್ಹೇಳ್ಬಿಟ್ಟು ನಾನು ಆಶಿಸ್ತೀನಿ ಥ್ಯಾಂಕ್ ಯು